ಹಾಂ ಹೌದು ಹಾಂ ಹೌದು ಇದೆ ಹಾಂ ಹೇಳಿ ನಮ್ಮ ನಮ್ಮ ಡಾನ್ಸಲ್ಲಿ ತುಂಬ ವಿವಿಧ ರೀತಿಯಲ್ಲಿ ಇದ್ದಾವೆ ಅಂದರೆ ಯಾವ ಯಾವ ಥರ ಅಂದರೆ ಭರತನಾಟ್ಯ ಆಮೇಲೆ ವೆಸ್ಟ್ರನ್ನ ಆಮೇಲೆ ಕೂಚಿಪುಡಿ ಆಮೇಲೆ ನೆಕ್ಸ್ಟ್ ಹಿಪಾಪು ಎಲ್ಲ ಥರದ್ದು ಫಾಮ್ಸೂ ಕೂಡ ನಾವು ಮಾಡ್ತೀವಿ ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದಾದರೂ ನೀವು ಮಾಡ್ಕೋಬೋದು ಇಲ್ಲಪ್ಪ ನಮಗೆ ಪರ್ಫೆಕ್ಟಾಗಿ ಇದು ಒಂದೇ ಬೇಕು ಅಂದರೆ ನಾವು ಇದೊಂದೇ ಕಲಿತೀವಿ ಅಂದರೆ ಆ ಥರವೂ ಕೂಡ ಇದೆ ನೀವು ಬೇಸಿಕ್ಕನ್ನು ನೀವು ಕಲಿಯಬೇಕು ಅಂತ ಅಂದರೆ ನಿಮಗೆ ಬೇಸಿಕ್ಕಷ್ಟೇ ಇರುತ್ತೆ ಇಲ್ಲಪ್ಪ ನಾವು ಅಂದರೆ ವರ್ಷ ಪೂರ್ತಿನೂ ಬರ್ತೀವಿ ಅಂದರೆ ನಿಮಗೆ ಆ ಥರವೂ ಇರುತ್ತೆ ನಿಮಗೆ ಆಮೇಲೆ ನಮ್ಮ ಡಾನ್ಸ್ ಕ್ಲಾಸ್ ಇರೋದಂದರೆ ಸ ಶನಿವಾರ ಮತ್ತು ಭಾನುವಾರ ನಿಮ್ಗೆ ಟೈಮಿಂಗ್ಸೆಲ್ಲ ಇರುತ್ತೆ ನಾವು ಒಂದೊಂದು ಬ್ಯಾಚ್ ಮಾಡಿರ್ತೀವಿ ಸರಿಯಾ ಒಂದೊಂದು ಬ್ಯಾಚ್ ಮಾಡಿರ್ತೀವಿ ಇಷ್ಟು ಟೈಮಿಂದ ಇಲ್ಲಿ ತನಕ ಅಂತ ನಿಮ್ಗೆ ಇರುತ್ತೆ ನಿಮಗೆ ಡೈಲಿ ಅಂದರೆ ಒನ್ ಡೇಗೆ ಇಷ್ಟು ಅಂತಲೂ ಫೀಸ್ ಇರುತ್ತೆ ಅದು ಬಿಟ್ಟರೆ ನಿಮಗೆ ವೀಕ್ಲಿ ಒನ್ಸ್ ಫೀಸ್ ಅನ್ನೋದೂ ಇರುತ್ತೆ ನೀನು ನಿಮ್ಮ ನೀವು ಯಾವ್ದನ್ನು ಚೋಯ್ಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಯಾವ ಫಾರ್ಮ್ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೇನೆ

ಹ್ಞೂ ನಾವು ಹೇಳಿಕೊಡ್ತೀವಿ ಆಗುತ್ತೆ ವೆಸ್ಟ್ರನ್ನೂ ಇದೆ ನಮ್ಮ ಕಡೆಗೆ ಯಕ್ಷ ಇದೇನಿದು ನೀವು ಯಾವ್ದು ಕೇಳಿದಿರಿ ಹಾಂ ಭರತನಾಟ್ಯಮ್ ನಮ್ಗೆ ಅದೂ ಇದೆ ಹೇಳಿಕೊಡ್ತೀವಿ ನೀವು ಡೈಲಿ ಒನ್ಸು ಫೀಸು ಪೇ ಮಾಡ್ತೀವಿ ಅಂದರೂ ಓಕೆ ವೀಕ್ಲಿ ಒನ್ಸ್ ಮಾಡ್ತೀವಿ ಅಂದ್ರೂ ನಮಗೆ ಓಕೆ ನೀವು ಇಲ್ಲ ಇಲ್ಲ ಆ ಥರ ಹೇಳ್ಕೊಡಲ್ಲ ನಾವು ವಾರದಲ್ಲಿ ಎರಡು ದಿನ ಕ್ಲಾಸ್ ಮಾಡ್ತೀವಲ್ವ ಶನಿವಾರ ಮತ್ತು ಭಾನುವಾರ ನಾವು ಸ ಶನಿವಾರ ಒಂದು ವೆಸ್ಟ್ರನ್ ಹೇಳಿಕೊಡ್ತೀವಿ ಭಾನುವಾರ ಇದು ಭರತನಾಟ್ಯಮ್ ಹೇಳ್ಕೊಡ್ತೀವಿ ಅಂದರೆ ಅದನ್ನೂ ಹೇಳ್ಕೊಟ್ಟು ಇದನ್ನೂ ಹೇಳ್ಕೊಟ್ರೆ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ನಾವು ಒನ್ ಡೇ ಇದು ಹೇಳಿಕೊಡ್ತೀವಿ ಒನ್ ಡೇ ಅದನ್ನ ಹೇಳ್ಕೊಡ್ತೇವೆ ನಿಮಗೆ ಯಾವ ಥರ ಬೇಕು ನಾವು ಆ ಥರ ಮಾಡ್ಕೊಡ್ತೀವಿ ಹಾಂ ಓಕೆ ನಿಮಗೆ ಹೇಳ್ತೀವಿ ನಾನು ಬೇಕಿದ್ರೆ ನಿಮಗೆ ವಾಟ್ಸ್ಯಪ್ಪಲ್ಲಿ ಲೊಕೇಶನ್ ಶ್ ಶೇರ್ ಮಾಡ್ತೀವಿ ನೀವು ಬೇಕಿದ್ದರೆ ಬಂದು ಜಾಯ್ನ್ ಆಗ್ಬೋದು ನೋಡಿ ಹಾಂ ಓಕೆ ಸರಿ ಆಯಿತು ನೀವು ಬನ್ನಿ ಬರೋದ್ಕಿಂತ ಮುಂಚೆ ನೀವು ನನಗೆ ಕಾಲ್ ಮಾಡಿ ಸರಿಯಾ ಹಾಂ ಓಕೆ ತ್ಯಾಂಕ್ ಯು ಹ್ಞೂ